ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಕೂಡ ಮೂಳೆ ಮುರಿತಕ್ಕೆ ಆಸ್ಪತ್ರೆಗೆ ಭೇಟಿ ನೀಡುತ್ತಾರೆ ಒಂದು ವೇಳೆ ಆಸ್ಪತ್ರೆಯು ತುಂಬ ದೂರವಿದ್ದರೆ ಮೂಳೆ ಮುರಿತಕ್ಕೆ ಒಳಗಾದ ಪ್ರದೇಶಕ್ಕೆ ಒಂದಷ್ಟು ಗಿಡಮೂಲಿಕೆಗಳ ಲೇಪವನ್ನು ಹಚ್ಚಿ ಒಂದು ಬಟ್ಟೆಯಿಂದ ಕಟ್ಟುತ್ತಾರೆ ನಂತರ ಪಕ್ಕದ ಜಿಲ್ಲಾ ಆಸ್ಪತ್ರೆಗೆ ಹೋಗುತ್ತಾರೆ ಅಲ್ಲಿ ಹೋಗಿ ಎಕ್ಸ್ರೇ ಮಾಡುತ್ತಾರೆ ನಂತರ ಬ್ಯಾಂಡೇಜ್ ಹಾಕಿ ಮನೆಗೆ ಕಳುಹಿಸುತ್ತಾರೆ ಆ ಬ್ಯಾಂಡೇಜನ್ನು ನಲ್ವತ್ತು ದಿನಕ್ಕೆ ಇಟ್ಟುಕೊಳ್ಳಬೇಕು ಅಷ್ಟು ದಿನಗಳ ಕಾಲ ಬ್ಯಾಂಡೇಜ್ ನೀರು ತಾಗದಂತೆ ಕಾಪಾಡಿಕೊಳ್ಳಬೇಕು ಬ್ಯಾಂಡೇಜ್ ತೆಗೆದ ನಂತರ ಒಂದಷ್ಟು ದಿನಗಳ ಕಾಲ ವ್ಯಾಯಾಮ ಮಾಡಲು ವೈದ್ಯರು ಹೇಳುತ್ತಾರೆ ಕೈಮೂಳೆ ಮುರಿತವಾಗಿದ್ದರೆ ಹೆಚ್ಚು ಭಾರವನ್ನು ಎತ್ತಬಾರದು ಎಂದು ವೈದ್ಯರು ಹೇಳುತ್ತಾರೆ ಎರಡು ಮೂರು ತಿಂಗಳುಗಳ ಕಾಲ ಹೆಚ್ಚು ಕೆಲಸವನ್ನು ಮಾಡಬಾರದು ಬ್ಯಾಂಡೇಜ್ ತೆಗೆದ ನಂತರವೂ ವೈದ್ಯರು ಸೂಚಿಸಿದ ಮದ್ದುಗಳನ್ನು ನಿಲ್ಲಿಸದೆ ತೆಗೆದುಕೊಳ್ಳುತ್ತಿರಬೇಕು ಆ ಸಂದರ್ಭದಲ್ಲಿ ಹಾಲು ಮೊಸರು ಸೊಪ್ಪು ತರಕಾರಿ ಮುಂತಾದ ಕ್ಯಾಲ್ಶಿಯಂ ಅಂಶಗಳನ್ನು ಹೊಂದಿರುವ ವಸ್ತುಗಳನ್ನು ಸೇವಿಸಬೇಕು